ಹಾಂ ಹೇಳಿ ಯಾರು ಹಾಂ ಹೌದು ತಾವು ಹಾಂ ಹೇಳಿರಿ

ಹಾಂ ಹೌದಾ ಹಾಂ ಅಂದರೆ ಈ ಡೇಟ್ ಏನು ಆಲ್ಸೋ ನೆಕ್ಸ್ಟ್ ಮಂತ್ ಫೋರ್ತ್

ಹಾಂ ಓಕೆ ನಿಮ್ಗೆ ಅಂದರೆ ಯಾವ ಥರ ಬೇಕು ಯಾವ ಥರ ಬೇಕಾಗಿತ್ತಂದ್ರೆ ಫ್ಲವರ್ ಡೆಕೋರೇಷನ್ ಎಂಥದ್ದೋ ಏನೋ ಬೇರೆ ಆರ್ಟಿಫಿಷಿಯಲ್ ಫ್ಲವರ್ಸಿರುವ ವರ್ಜಿನಲ್ ಫ್ಲವರ್ಸ್ ಬೇಕೋ ಯಾವ ಥರ ಬೇಕಾಗುತ್ತೆ ನಿಮಗೆ ಓಕೆ ಇನ್ನೂ ಫುಡ್ ಬಂದು ನಿಮ್ಮದು ವೆಜ್ಜೋ ನಾನ್ ವೆಜ್ ವೆಜ್ಜೋ ಪಿವರ್ಲಿ ವೆಜ್ ಓಕೆ ಹ್ಞೂ ಓಕೆ ನಮ್ಮ ಕಡೇನ ಬರುತ್ತಾ ಇಲ್ಲ ನಮ್ಮ ಕಡೆ ಅಂದರೆ ಪ್ಯಾಕೇಜ ಇದರಲ್ಲಿದೆ ನಿಮಗೆ ಯಾವ್ದು ಯಾವುದ್ರಲ್ಲಿ ಅಂತ ಹೇಳಿದರೆ ನಾವು ಅದರಲ್ಲಿ ಪ್ಯಾಕೇಜ್ ತ್ರೂ ನಿಮಗೆ ಕೆಲವೊಂದು ಡಿಸ್ಕೌಂಟ್ ಮೇಲೆಯೂ ಇದೆ ನಿಮಗೆ

ಹಾಂ ಅದೇ ನಿಮ್ಗೆ ಅಂದರೆ ನಿಮ್ಗೆ ಯಾವ ಸ್ಟೈಲಲ್ಲಿ ಮೇಕಪ್ ಬೇಕು ಏನೋ ಹಾಂ ಬ್ರೈಡಲ್ ಅಂದರೆ ಅಂದರೆ ನಿಮಗೆ ಈ ಕಡೆ ಕರ್ನಾಟಕ ಪಿವರ್ಲಿ ಕರ್ನಾಟಕ ಸೈಡ್ ಇದು ಈ ಟೈಪು

ಹಾಂ ಓಕೆ ಕಂಪ್ಲೀಟ್ ಟ್ರೇಡಿಷನಲ್ ಆಗಿ

ಓಕೆ ಹಾಂ ಓಕೆ ಓಕೆ ನಿಮಗೆಲ್ಲ ಜುವೆಲ್ಲರ್ಸ್ ನಿಮಗೆ ಅಂದರೆ ನಿಮ್ಮ ಡ್ರೆಸ್ಸಿಂಗ್ ನಿಮ್ಮ ಡ್ರೆಸ್ಸ್ ಸೆನ್ಸೆಬಲ್ ಮೇಲೆ ನಾವೂ ಒಂದಿಷ್ಟು ಜುವೆಲ್ಲರ್ಸ್ಗಳನ್ನು ನಾವೂ ತೋರಿಸ್ತೀವಿ ನಿಮ್ಗೆ ಯಾವ ಥರ ಬೇಕೋ ನೀವು ಅದನ್ನು ಚೂಸ್ ಮಾಡಿರಿ ಅದನ್ನು ನೋಡಿ ನಾವು ಫೈನಲ್ ಮಾಡೋಣಂತ ಮೇಡಮ್ ನಮ್ಮದು ನೀವು ನೀವು ಇರೋದು ನೀವು ನಿಮ್ದು ಇರೋದು ಯಾವ ಕಡೆ ಅಂದಿರಲ್ಲ ಓಕೆ ಮೇಡಮ್ ನೀವು ಬಸ್ ಸ್ಟ್ಯಾಂಡ್ ಕಡೆ ಬಂದು ಬನ್ನಿಕಟ್ಟಿ ಏರ್ಯಾ ಏನು ಬರುತ್ತಲ್ಲ ಆ ಕಡೆ ಬಂದು ನೀವು ನಂಗೊಂದು ಕಾಲ್ ಮಾಡಿದರೆ ನಾನು ನಿಮಗೆ ಅಡ್ರೆಸ್ ಹೇಳ್ತೀನಿ ನೀವು ಅಲ್ಲಿ ಆಫೀಸ್ ಕಡೆಗೆ ಬಂದು ಮೀಟ್ ಮಾಡಿ ಅದ್ರದ್ದೆಲ್ಲ ಫೈನಲ್ ಮಾಡೋಣಂತ ಓಕೆ ಅಲ್ವ ಓಕೆ ತ್ಯಾಂಕ್ ಯು